ನಾವು ಎಲ್ಲಿಗೋ ಒಂದು ಪ್ರಯಾಣಕ್ಕೆ ಸಿದ್ಧವಾಗಿರ್ತೀವಿ ಒಬ್ಬೊಬ್ಬರ ಬಸ್ ನಿಲ್ದಾಣಕ್ಕೆ ನಾನು ತಡವಾಗಿ ಹೋದ್ದರಿಂದ ವಿಮಾನ ವಿಮಾನವು ವಿಮಾನ ಆಗಿರ್ಬೋದು ಅಥವಾ ರೈಲು ಅಲ್ಲಿಂದ ಹೊರಟು ಹೋಗಿದೆ ನನಗೆ ತುಂಬ ಕೋಪ ಬಂದ್ಬಿಟ್ಟಿದೆ ಅಸಮಾಧಾನ ಆಗಿದೆ ಆದ್ದರಿಂದ ನನ್ನ ಪ್ರತಿಕ್ರಿಯೆನೇ ಸರಿಯಾಗಿಲ್ಲ ಚಾಲಕ ಸರಿಯಾಗಿ ಅಲ್ಲಿಗೆ ಬರಲಿಲ್ಲ ಹೀಗಾಗಿ ನಮ್ಮ ಟ್ರೈನ್ ಅಥವಾ ಬಸ್ ವಿಮಾನ ನಿಲ್ದಾಣ ಹೊರಟೋಯ್ತು ಆ ಚಾಲಕನಿಗೆ ನಾನು ದಬಾಯಿಸಿದೆ ನಿನ್ನಿಂದ ನೀನು ಸರಿಯಾಗಿ ಬರೋದರಿಂದ ನನ್ನ ಬಸ್ಸು ಹೊರಟೋಯ್ತು ಅಥ್ವಾ ಟ್ರೈನ್ ಹೊರಟೋಯ್ತು ಆದ್ರಿಂದ ನಾನು ಇವಾಗ ಯಾವುದಾದ್ರೂ ಕ್ಯಾಬ್ ಅಥವಾ ಆಟೋ ಚಾಲಕ ಆಟೋ ಚಾಲಕರನ್ನು ಮಾಡ್ಕೊಂಡೋಗ್ಬೇಕು ಅವ್ರನ್ನು ಕೇಳೋಣ ಅಂತ ಹೋದಾಗ ಅವರು ಐವತ್ತು ರೂಪಾಯಿ ನೂರು ರೂಪಾಯಿ ಸಾವ್ರುಪಾಯಿ ಹೀಗೆ ಕಿತ್ಕೋತ್ತಾರೆ ಆದ್ರಿಂದ ನನಗೆ ಇವಾಗ ಅಸಮಾಧಾನ ಉಂಟಾಗಿದೆ ಹಾಗೆ ಸಾರಿಗೆ ಸಂಸ್ಥೆಗೆ ದೂರು ನೀಡ್ತೀನಿ ಈ ಬಸ್ಸು ಟ್ರೈನೂ ಆಗಿರ್ಬೋದು ಮುಂತಾದವುಗಳಿಗೆ ಕರೆಕ್ಟು ಟೈಮಿಂಗ್ಸ್ ನಿಗದಿ ಮಾಡ್ಬೇಕು ಆದ್ದರಿಂದ ಈ ನಿಗದಿ ಮಾಡದೇ ಇರೋದರಿಂದ ಪ್ರಯಾಣಿಕರಿಗೆ ತುಂಬ ಸಮಸ್ಯೆ ಆಗುತ್ತೆ ಎಲ್ಲಿಗೆ ಎಲ್ಲಿಗೆ ಅಂತ ಹೋಗೋದು ಅವರು ಈಗ ಕರೆಕ್ಟ್ ಸಮಯ ಅಂತ ಒಂದಿದ್ರೆ ಆ ಎಲ್ಲ ಪ್ರಯಾಣಿಕರು ಕರೆಕ್ಟ್ ಸಮಯಕ್ಕೆ ಬಂದು ಕೂತ್ಕೋತ್ತಾರೆ ಆದ್ರಿಂದ ನನ್ನ ಹಣವನ್ನು ಹಿಂತಿರುಗಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ